ಹಾಂ ಹೇಳು ಅರುಣಾ ಏನು ಸಮಾಚಾರ ಪುಟ್ಬಾ ಓಹ್ ನಿಮ್ಮ ನಿಮ್ಮ ಮಗ ಕ ಪುಟ್ಬಾಲ್ ಆಡಕ್ಕೆ ಹೊರ್ಟೋಗಿದಾನಾ ಅವ್ನಿಗೆ ಅವ್ನ ಅವ್ನ್ಗೆ ಎಷ್ಟು ಬುದ್ದಿ ಹೇಳದ್ರೂ ಕೇಳೋಲ್ಲ ಬಿಡು ನಿನ್ನ ಮಗ ಯಾವಾಗಲೂ ಇದೆ ಗೋಳಾಗೋಯ್ತು ಅವನದು

ಹ್ಞೂ ಆಡಲಿಯಪ್ಪಾ ಆ ಏನು ಸುಮ್ಮನೆ ಅದನ್ನೇ ಒಂದು ಹ್ಯಾಬಿ ಮಾಡ್ಕಂಡು ಹಂಗೆ ಆಡ್ತಾ ಓದೋದು ಬರೀದೆ ಮಾಡದೇ ಕುತ್ಕೊಂಡ್ರೆ ಏನು ಚಂದ ಅದನ್ನ ಅಯ್ಯೋ ಅಯ್ಯೋ ನಿನ್ನ ಮಗನ್ಗೆ ಒಬ್ಬನ್ಗೆ ಅಷ್ಟೇ ಅಲ್ಲ ಕಣವ್ವ ನನ್ನ ಮಗನೂ ಹಂಗೇ ಮಾಡ್ತಾನೆ ಎಲ್ಲಿ ಬಿಟ್ರು ಹೊರ್ಟೊಯ್ತಾನೆ ಈಗೇನು ಓದು ಬ ಓದೋದ್ ಕಡೆ ಗಮನ ಕೊಡೊ ಅಂತಂದರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಆಸಕ್ತಿನೇ ಕೊಡೋಲ್ಲ ಕಣೇ ಇದೇ ರೀತಿ ಮಾಡ್ತಾನೇ ಅವನೆ ಯಾವಾಗ್ಲು ಟೀ ವಿಲಿ ಸೀರಿಯಲ್ ಬಂದು ಬಿಟ್ರೆ ಈ ನಮ್ಮ ನಾವು ಒಂದು ಸೀರಿಯಲ್ಲೂ ನೋಡಿಸ್ಕೊಡಲ್ಲ ಪಿಚ್ಚರ್ನ್ನೂ ನೋಡಿಸ್ಕೊಡಲ್ಲ ಅದು ಬಂದು ಬಿಟ್ರೆ ತಗೊಂಡು ರಿಮೋಟ್ ಎತ್ಕೊಳೋದು ಚೇಂಜ್ ಮಾಡೋದು ಇದೇ ಕತೆ ಮಾಡ್ತಾನೇ ಇರ್ತಾನೆ ಎಷ್ಟು ಹೇಳದ್ರು ಹಿಂಗೇ ಮಾಡ್ತಾನೆ ಅದೇನು ಫುಟ್ಬಾಲದು ಹುಚ್ಚ್ ಅಂಟಸ್ಕೊ ಬಿಟ್ಟವನೋ ಎಷ್ಟು ಹೇಳದ್ರು ಕೇಳೋಲ್ಲ ಕನ್ಸಲ್ಲೂ ಕನ್ವರಿಸ್ತಾ ಇರ್ತಾನೆ ಫುಟ್ಬಾಲ್ ಬಗ್ಗೆ ಫುಟ್ಬಾಲ್ ಬಗ್ಗೆ ಕನೇ ಮಾತು ಫುಟ್ಬಾಲ್ ಬಗ್ಗೆಯೇ ಆಟ ಅವ್ನ ಫ್ರೆಂಡ್ಸ್ಗಳಿಗೆ ಫೋನ್ ಮಾಡಿದ್ರೂ ಅದನ್ನೇ ಮಾತಾಡ್ತಿರ್ತಾನೆ ಇನ್ನೇನು ಮಾತಾಡೋದಿಲ್ಲ ಫುಟ್ಬಾಲ್ ಬಗ್ಗೆಯೇ ಮಾತಾಡ್ತಾನೆ ನಿನ್ನ ಮಗನಿಗೂ ಅವತ್ತು ಸಿಕ್ಕಿದ್ದ ಹೇಳ್ದೆ ಕಣೇ ಯಾಕೋ ಅಷ್ಟೊಂದು ಫುಟ್ಬಾಲನ್ನ ಅಂಟಸ್ಕೊಂಡು ಕೂತಿದ್ದೀಯ ಆಟ ಆಡೋ ಟೈಮಲ್ಲಿ ಆಟ ಆಡಬೇಕು ಓದೋ ಟೈಮಲ್ಲಿ ಓದಬೇಕು ಓದಬೇಕು ಕಣಪ್ಪ ಅಂತ ಅವ್ನೆನು ನಮ್ಮ ಮಾತನ್ನೇ ಕೇಳೋಲ್ಲ ಅಂತಾನೆ ಆಯಿತು ಆಂಟಿ ಅಂತಾನೆ ಹೊರ್ಟೊಗ್ತಾನೆ ಏನು ಹೇಳಲ್ಲ ಅಮ್ಮ ಅಂತ ಹ್ಞೂ ಮೊನ್ನೆ ಬಂದು ನನ್ನ ಮಗನನ್ನು ಕರ್ಕೊ ಹೋದ್ನಲ್ಲ ಜೊತೇಲಿ ಅಣ್ಣ ಬನ್ನಿ ಹೋಗೋಣ ಅಂತ ಅನ್ಬಿಟ್ಟು ಇಲ್ಲಿ ಮ್ಯಾಚ್ ನಡೀತಾ ಇದೆ ಅಣ್ಣ ಬನ್ನಿ ಅಂತ ಅನ್ಬಿಟ್ಟು ಏನಿಲ್ಲಪ್ಪ ಆಡ್ತಾ ಆಡ್ತಾ ಕಾಲು ಗೀಲುಗಳಿಗೆ ಏಟು ಮಾಡ್ಕೊಂಬಿಟ್ರೆ ಏನು ಮಾಡೋದು ಮೊನ್ನೆ ಎಲ್ಲ ಕಾಲು ನೋವು ಅಂತ ಕುತ್ಕೊಂಡು ಇದು ಮಾಡ್ತಿದ್ದ ಕಳಿಗೆಲ್ಲ ನಾನೇ ಮಸಾಜ್ ಮಾಡಿದೆ ಹೇಳದ್ರೆ ಕೇಳೋಲ್ಲ ಮಕ್ಳುಗಳು ಆಡಲಿ ಫುಟ್ಬಾಲೇ ಬೇಡ ಅಂದೋರು ಯಾರು ಹ್ಞೂ ಹ್ಞೂ ಸರಿ ಕಣಪ್ಪ ಹ್ಞೂ ಇಡಲಾ